ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಚಿಕ್ಕ ಮಕ್ಕಳಿಗೆ ಸಮೇತ ಊಟ ಮಾಡಿಸ್ಬೇಕಾದ್ರೆ ನಮಗೆಲ್ಲ ನಮ್ಮ ಕಾಲದಲ್ಲಿ ಎಲ್ಲ ಚಂದಮಾಮನ ತೋರಿಸ್ತ ಊಟ ಮಾಡಿಸ್ತಾ ಇದ್ರು ಸೀ ಈಗಿನ ಕಾಲದಲ್ಲಿ ಹೇಗ್ ಆಗಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇರೋ ರೀಲ್ಸ್ನ ನೋಡಬೇಕು ಅವಾಗ ಊಟ ಚಿಕ್ಕಮಕ್ಳು ಊಟ ಮಾಡ್ತರೆ ಸೊ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇದೆಲ್ಲ ಹೇಗಾಗಿದೆ ಅಂದರೆ ಉಪಯೋಗಕರವಾಗಿದೆ ಉಪಯೋಗಕ್ಕಾಗಿ ಉಪ್ಯೋಗಿಸ್ಬೇಕು ಒಳ್ಳೆ ರೀತಿಯಲ್ಲಿ ಉಪ್ಯೋಗಿಸ್ಬೇಕು ಆದರೆ ಈಗಿನ ಜನರ ಈಗಿನ ಕಾಲದಲ್ಲಿ ಏನ್ಮಾಡ್ತಿದಾರೆ ಅಂದರೆ ಅದ್ರಿಂದ ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ದುರುಪಯೋಗ ಮಾಡ್ಕೊಳೋದು ತುಂಬಾ ಆಗಿದೆ ಸಿ ಈಗ ನನ್ನ ಹತ್ತು ಫ್ರೆಂಡ್ ರಿಸೆಂಟಾಗಿ ಒಂದು ಊರ್ಗೆ ಹೋಗಿದ್ರು ಕೊಯಂಬತೂರ್ಗೆ ಸೊ ಅವ್ರು ಹೋಗಿದ್ರಂತ ನಂಗೆ ಗೊತ್ತಿಲ್ಲ ಅವ್ರು ಫೇಸ್ಬುಕಲ್ಲಿ ಪೋಸ್ಟ್ ಹಾಕಿದ್ಮೇಲೆ ಗೊತ್ತಾಗಿದ್ದು ಹೊಕೆ ಇವ್ರು ಈ ಥರ ಹೋಗಿದ್ದಾರೆ ಟ್ರಾವೆಲಿಂಗ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ ಸೊ ಅಂತ ಸೊ ಇದ್ರಿಂದ ನಮ್ಗೆ ಗೊತ್ತಾಗುತ್ತೆ ವ್ಯಕ್ತಿ ಎಲ್ಲೆಲ್ಲಿ ಇದ್ದಾರೆ ಪ್ರೆಸೆಂಟು ಅಂತ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಅವ್ರು ಎಲ್ಲಾದನ್ನ ಹಂಚ್ಕೊಳ್ತಾರೆ ಅದು ಒಳ್ಳೆ ರೀತಿಲೇ ಹಂಚ್ಕೊಳ್ಬೇಕು ಕೆಲವು ಜನ ಇದ್ದಾರೆ ಇದ್ರಿಂದ ದುರುಪಯೋಗ ಪಡಿಸ್ಕೊಳ್ಳೋರು ಸೊ ಕೆಟ್ಟದಾಗಿ ವೀಡಿಯೋಸ್ ಆಗೋದು ಅಪ್ಲೋಡ್ ಮಾಡೋದು ಆಗಿರ್ಬೋದು ಟ ಫೇಸ್ಬುಕಲ್ಲಿ ಅಥ್ವ ಇನ್ಸ್ಟಾಗ್ರಾಮಲ್ಲಿ ಅಥ್ವ ಟ್ವಿಟರಲ್ಲಿ ಕೆಟ್ಟ ಕೆಟ್ದಾಗಿ ಟ್ವಿಟರ್ ಮಾಡೋದು ಆಗಿರ್ಬೋದು ಸೊ ಈ ಥರದೆಲ್ಲಾ ಹಾಕಿರೋದ್ರಿಂದ ಇದ್ರಿಂದ ಉಪಯೋಗ ಮಾಡ್ಕೊಳ್ಳೋರ್ಕ್ಕಿಂತ ದುರುಪಯೋಗ ಮಾಡ್ಕೊಳ್ಳೋರಿಗೆ ಲಾಭ ತುಂಬಾ ಇದೆ ಸೊ ಫೇಸ್ಬುಕ್ಕಾಗಲಿ ಆಗಿರ್ಬೋದು ಸೊ ಇದ್ರ ಬದ್ಲಾವಣೆ ಓಕೆ ಇರಬೇಕು ನಮಗು ನಿಜ ಗೊತ್ತಾಗುತ್ತೆ ಜನ್ರೇಷನ್ ಈಗ ಹೇಗಿದೆ ಅಂತ ಸೊ ಹೊಸ್ ಹೊಸ ರೀತಿ ಅಥ್ವ ಹೊಸ್ ಹೊಸ ಟೆಕ್ನಾಲಜಿ ಏನಿದೆ ಸೊ ಹೊಸ್ ಹೊಸ ವಿಷ್ಯಗಳ ಬಗ್ಗೆ ನಾವು ತಿಳ್ಕೊತೇವೆ ಇನ್ಸ್ಟಗ್ರಾಮಲ್ಲಿ ಫೇಸ್ಬುಕಲ್ಲಿ ಅದ್ರಿಂದ ಸೊ ಇದ್ರಿಂದ ನಿಮಗೆ ಜನ್ರೇಷನ್ಗೆ ಯಾವ ಥರ ಆಗಿದೆ ಅಂದರೆ ಈಗಿನ ಜನ್ರೇಷನ್ಗೆ ಮೊಬೈಲ್ ಇಲ್ದೆಇದ್ರೆ ಫೋನ್ ಲೈಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಇವೆಲ್ಲ ನಮಗೆಲ್ಲರ್ಕ್ಕಿಂತ ನಮ್ಮಅಪ್ಪ ನಮ್ಮ ನಮ್ಮ ಅಮ್ಮನ್ಕಿಂತ ಅವ್ರೆಲ್ಲರ್ಗಿಂತ ನಾವು ಮುಂದುವರ್ದಿದ್ದೇವೆ ಓಕೆ ಈಗ ನೆಕ್ಸ್ಟ್ ಬರೋ ಕಾಲದಲ್ಲಿ ಹೇಗಿರತ್ತೆ ಅಂದರೆ ಎಲ್ಲ ಫೋನ್ ಎಲ್ಲ ಟೆಕ್ನಾಲಜಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಸೊ ಇದ್ರಲ್ಲೆ ಎಲ್ಲ ಇರುತ್ತೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾವ್ನೇನ ಹಂಚ್ಕೋಬೇಕು ಅಂದರೆ ಅದನ್ನು ಮ ಅದ್ರಿಂದ ವ್ಯಕ್ತಿಗಳ ಜೊತೆ ಹಂಚ್ಕೊಳ್ಳೋದ್ಕಿಂತ ಜಾಸ್ತಿ ಆಗಿ ಫೇಸ್ಬುಕಲ್ಲಿ ಹೊಸ ಹೊಸ ಆಡ್ ಸೊ ನನ್ಗೆ ಇವಾಗ ತುಂಬಾ ದುಕ್ಕ ಆಗಿದೆ ಯಾರನ್ನು ನಂಬ ಬಾರದು ಈ ಥರ ಪೋಸ್ಟ್ ಹಾಕ್ತಾರೆ ಸೊ ಅದನ್ನೇ ಆಗಿರ್ಬೋದು ನಿಮ್ಗೆ ಏನು ತೊಂದರೆ ಆಗಿದೆ ಅದನ್ನು ವ್ಯಕ್ತಿಗಳ ಬಗ್ಗೆ ಹಂಚ್ಕೊಳ್ಳಿ ಅವಾಗ ನಿಮ್ಮಲ್ಲಿರೋ ಭಾರ ಕಡಿಮೆ ಆಗುತ್ತೆ ಈ ಸ್ಟೇಟಸಲ್ಲಿ ಫೇಸ್ಬುಕಲ್ಲಿ ಸ್ಟೋರಿಸ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ದು ಯಾವುದೇ ಸಮಸ್ಯೆ ತೀರೋಗೊಲ್ಲ ಆ ಫೇಸ್ಬುಕ್ ಏನ್ ಏನಾದ್ರು ಬಂದು ನಿಮಗೆ ಹೇಳತ್ತಾ ಸಮಾಧಾನ ಮಾಡುತ್ತಾ ಇಲ್ಲ ಅಲ್ವ ಸೊ ಇದೇ ಥರ ನಿಮ್ಗೆ ಯಾವುದೇ ತೊಂದರೆ ಆಗಿರ್ಬೋದು ಯಾವುದೇ ಥರದ ಸಂಕಷ್ಟದಲ್ಲಿ ಇರ್ಬೌದು ಸೊ ಸ್ಯಾಡ್ ಆಗಿದ್ರೆ ಸ್ಯಾಡ್ ಅಂತ ಸ್ಟೋರಿಸ್ ಹಾಕ್ಬಿಡೋದು ಇಮೋಜಿಸ್ ಹಾಕ್ಬಿಡೋದು ಫೇಸ್ಬುಕಲ್ಲಿ ಸ್ಟೋರಿಸಲ್ಲಿ ಸೊ ಅದೇ ಥರ ನಾನು ದುಃಖದಲ್ಲಿದ್ರೆ ದುಃಖದಲಿದೀನಿ ಅಂತ ಫೇಸ್ಬುಕಲ್ಲಿ ಯಾವುದೋ ಒಂದು ಸಾಂಗ್ ಸ್ಯಾಡ್ ವೀಡಿಯೋಸ್ ಸ್ಯಾಡ್ ಸಾಂಗ್ ಹಾಕ್ಬಿಡ್ಬೋದು ಸೊ ಈ ಥರ ಹಾಕೋದ್ರಿಂದ ನಿಮ್ಗೆ ಯಾವುದೇ ಥರದ್ ಉಪಯೋಗಯಿಲ್ಲ ಸೊ ವ್ಯಕ್ತಿಗಳ ಬಗ್ಗೆ ಹಂಚ್ಕೊಳಿ ವ್ಯಕ್ತಿಗಳ ಹತ್ರ ಹಂಚ್ಕೊಳಿ ನಿಮ್ಮ ಸಮಸ್ಯೆ ಏನಾರು ತಿರೋ ಚಾನ್ಸಸ್ ಇರುತ್ತೆ ಸೊ ಇದೇ ಥರ ಚಿಕ್ಮಕ್ಳು ಆಗಿರ್ಬೋದು ದೊಡ್ಡೋರು ಆಗಿರ್ಬೋದು ನಾವೆಲ್ಲ ಆಗಿನ ಕಾಲದಲ್ಲಿ ಹತ್ತು ಗಂಟೆ ಅಂದರೆ ಕತೆಗಳು ಕೇಳ್ತಾ ಮಲಗ್ತಾ ಇದ್ವಿ ಈಗಿನ್ ಮಕ್ಳಿಗೆ ಹೇಗಾಗಿದೆ ಅಂದರೆ ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡದೇ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡದೇ ಈ ಥರ ಹೋಗಿದೀನಿ ಅಂತ ಸೊ ಲೈಕ್ ಮಾಡದೇ ಕಮೆಂಟ್ ಮಾಡದೇ ಫೇಸ್ಬುಕಲ್ಲಿ ನಾನು ಲವ್ ಮಾಡದೇ ಸೊ ಈ ಥರ ಎಲ್ಲ ಜನ್ರೇಷನ್ ಬೆಳ್ದು ಹೋಗಿದೆ ಇದ್ರಿಂದ ಉಪಯೋಗ ಮಾಡ್ಕೊಳ್ಳಿ ಅಂತ ಟೆಕ್ನಾಲಜಿನ ಇಂಪ್ರು ಮಾಡಿರೋದು ಸೈನ್ಟಿಸ್ಟ್ ಬಂದು ಸೋ ಇದ್ರಿಂದ ದುರುಪಯೋಗ ಮಾಡ್ಕೊಳ್ಳಿ ಅಂತಲ್ಲ ಫೇಸ್ಬುಕಲ್ಲಿ ಯಾವುದೇ ಒಂದು ಫೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಫೇಸ್ ಅಕೌಂಟಿಂದ ಅದನ್ನು ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಹುಡ್ಗೀರು ಸೊ ಅಕ್ಸೆಪ್ಟ್ ಮಾಡ್ದ ಮೇಲೆ ಗೊತ್ತಾಗತ್ತೆ ಅದೆಲ್ಲಾ ಫೇಸ್ಬುಕಲ್ಲಿ ಈಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಫೇಸ್ಬುಕಲ್ಲೇ ಲವ್ ಮಾಡೋದು ಫೇಸ್ಬುಕಲ್ಲೇ ಮದುವೆ ಆಗೋದು ಸೊ ಈ ಥರ ಆಗೊಗ್ಬಿಟ್ಟಿದೆ ಸಂಬಂಧಗಳಿಗೆ ಬೆಲೆ ಸಿಗದೇ ಆಗ್ಬಿಟ್ಟಿದೆ ಸಂಬಂಧಗಳ್ಗೆ ಬೆಲೆ ಕೊಡೋದು ಕಲೀರಿ ಫಸ್ಟು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂದ ಬೆಲೆ ಕೊಡೋದ್ರಿಂದ ನಿಮಗೆ ಏನು ಸಿಗುತ್ತೆ ಅಲ್ಲಿ ಪೈನಲ್ ಆಗಿ ಸೊ ಅದ್ರಿಂದ ಯಾವುದೇ ಥರದ ಒಳ್ಳೆತನ ಸಿಗೋಲ್ಲ ನಿಮಗೆ ಸೊ ಈಗಿನ ಸಂಬಂಧಗಳ್ ಹೇಗಿದೆ ಅವಾಗಿನ್ ಆವಾಗಿನ ಕಾಲ್ದಲೆಲ್ಲ ಹೇಗಿತ್ತು ಅಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಈಗ ಅದೇ ಯಾವುದೇ ಫಂಕ್ಷನ್ಗೆ ಮೀಟ್ ಆಗಲಿ ನೀವು ಫಂಕ್ಷನಲ್ಲಿ ಬಂದಿದ್ದಾರೆ ಅನ್ಕೊಳಿ ನಿಮ್ಮಹತ್ರ ಮಾತಾಡೋದಕ್ಕಿಂತ ಫೋನಲ್ಲಿ ನೋಡೋದೆ ಜಾಸ್ತಿ ಆಗಿರುತ್ತೆ ಒಂದು ಮಾತು ಮಾತಾಡೋಲ್ಲ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸೊ ಇದೇ ಥರ ಯಾವುದೇ ಫಂಕ್ಷನ್ ಆಗಿರ್ಬೋದು ಫಸ್ಟ್ ರೀಲ್ಸ್ ಮಾಡೋಣ್ವ ರೀಲ್ಸ್ ಮಾಡೋನು ಆ ಕಾರ್ಯಕ್ರಮದ ಅರ್ಥ ಏನಿದೆ ಅದು ಯಾವ ರೀ ಯಾವ ಕಾರಣಕ್ಕೆ ಕಾರ್ಯಕ್ರಮ ಮಾಡ್ತಿದಾರೆ ಅದನ್ ತಿಳ್ಕೊಬೇಕು ಅನ್ನೋದಿಲ್ಲ ಫಸ್ಟ್ ರೀಲ್ಸ್ ಪೋಸ್ಟ್ ಸ್ಟೋರೀಸ್ ಫ್ರೆಂಡ್ ರಿಕ್ವೆಸ್ಟ್ ಈ ಥರ ಬರ್ತಾ ಇರುತ್ತೆ ಸೊ ಯಾವುದೇ ಥರದ್ ಫಂಕ್ಷನ್ಸ್ ಆಗಿರ್ಬೋದು ಫೇಸ್ಬುಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಥರ ಫೇಸ್ ಹಾಕೊಂಡು ಒಂದು ಏನು ಯಾವ್ದು ಬಂದಿದೆ ಫೆಂಡ್ ರಿಕ್ವೆಸ್ಟ್ ಅದಕ್ಕೆ ಯಾವುದು ಚೆಕ್ ಮಾಡೋಲ್ಲ ಡೈರೆಕ್ಟಾಗಿ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದು ಸೊ ಅದ್ರಿಂದ ಆಗೋ ದುರುಪಯೋಗಗಳ್ನ ಇವರೆ ಅನ್ಬೋಸೋದು ಯಾರು ಅನ್ಬೌಸ್ತಾರೆ ಫೈನಲ್ ಆಗಿ ನೀವೇ ತಾನೇ ಅನ್ಬೌಸೋದು ಈ ಥರ ಟೆಕ್ನಾಲಜಿನೆಲ್ಲ ಯೂಸ್ ಮಾಡಿರೋದು ಯಾಕೆ ನಿನ್ನಿಂದ ಅದ್ರಿಂದ ಏನಾದ್ರು ತಿಳ್ಕೊಳಿ ಒಳ್ಳೆ ವಿಷಯಗಳ್ನ ತಿಳ್ಕೊಳಿ ಅಂತ ನಿಮ್ಗೆ ಮಾಡಿರೋದು ಸೊ ಕೆಟ್ದಾಗಿ ವಿಡಿಯೋಸ್ ಹಾಕ್ದೆ ಸೊ ಈ ಥರ ಮಾಡ್ಲಿಕ್ಕಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡಿರೋದು ಇದನ್ನು ಮ ಸಂಬಂಧಗಳಿಗೆ ಬೆಲೆ ಕೊಡೋದು ಕಲೀರಿ ಯಾಕೆ ಅಲ್ಲ ಟೆಕ್ನಾಲಜಿಗಳಿಗೆ ಅಲ್ಲ ಯಾವುದೇ ಹೊಸ ವಿಷ್ಯ ನಾನು ತಿಳ್ಕೊಬೇಕು ಅಂದರೆ ಓಕೆ ನೀವು ಯೂಸ್ ಮಾಡಿ ಆ ಉತ್ಸವ ಆ ಊರಲ್ಲಿ ಏನೇನು ವಿಶೇಷತೆ ಇದೆ ಈ ಥರ ನನ್ನ ಫ್ರೆಂಡ್ಸೆಲ್ಲ ಫೇಸ್ಬುಕ್ಕಲ್ಲೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಸೊ ಅವ್ರ ಊರಿನ ವಿಶೇಷತೆ ಏನು ಅಂತ ಅವರ ಫೇಸ್ಬುಕಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನಂಗೊತ್ತಾಗುತ್ತೆ ಸೊ ಇದ್ರಿಂದ ನಾನು ಉಪ್ಯೋಗ ಮಾಡ್ಕೊತೀನಿ ದುರುಪಯೋಗ ಏನು ಮಾಡ್ಕೊತಿಲ್ಲ ಅಲ್ವ ಸೊ ಇದ್ರಿಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಯಾವುದ್ರಿಂದೇ ಆಗಲಿ ಉಪಯೋಗಗಳ್ನ ಮಾಡ್ಕೊಳೋದು ಕಲೀರಿ ದುರುಪಯೋಗಗಳ್ನಲ್ಲ